ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅನ್ನೋವಂಥ ಗಾದೆ ನನ್ಗೆ ತುಂಬ ಇಷ್ಟ ಯಾಕೆಂತ್ಹೇಳಿದ್ರೆ ಈ ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅನ್ನೊಂಥದ್ರಲ್ಲಿ ತುಂಬ ತುಂಬ ಅರ್ಥ ಇದೆ ಮುಖ್ಯವಾಗಿ ಮಿಡ್ಲ್ ಕ್ಲಾಸ್ ಅಥ್ವಾ ಮಧ್ಯಮ ವರ್ಗದ ಜನಗಳಲ್ಲಿ ಏನಾಗುತ್ತೆ ಅಂತ್ಹೇಳಿದ್ರೆ ಅವರಲ್ಲಿ ಸಂಪಾದನೆ ಕಮ್ಮಿ ಇರುತ್ತೆ ಬಟ್ ಆದರೆ ಆಸೆ ಮಾತ್ರ ತುಂಬ ಜಾಸ್ತಿ ಇರುತ್ತೆ ಹೀಗಾಗಿ ಅವ್ರೇನು ಮಾಡ್ತಿರ್ತಾರಂತ್ಹೇಳಿದ್ರೆ ಆಸೆಗು ಮೀರಿ ಅವರು ಯಾವುದೆ ಒಂದು ವಸ್ತು ಕೊಂಡ್ಕೊಳೊಕ್ ಹೋಗಿ ಸಾಲದ ಸುಳಿಯಲ್ಲಿ ಸಿಕಾಕೊತ ಇರ್ತಾರೆ ಅದೆಲ್ಲ ಆಗಬಾರ್ದು ಅಂತ್ಹೇಳಿದ್ರೆ ಅವರು ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು ಅಂದರೆ ಅವರ ಸಂಪಾದನೆ ಎಷ್ಟಿದೆಯೋ ಅಷ್ಟಕ್ಕೆ ಅವರು ಅವರ ಒಂದು ಖರ್ಚುಗಳನ್ನ ಖರ್ಚ್ ಮಾಡೋದನ್ನ ಮಿತಿ ಮಾಡ್ಕೊಬೇಕು ಆಗ ಮಾತ್ರ ಅವ್ರು ಸುಖ್ವಾಗಿರೋದಿಕೆ ಸಾಧ್ಯ ಅದಕ್ಕೋಸ್ಕರ ನಮಗೆ ಆ ಗಾದೆ ತುಂಬ ಇಷ್ಟ ಆಗುತ್ತೆ